ಹಾಂ ಸರ್ ನಮಸ್ತೆ ಟ್ರಾವೆಲ್ ಏಜೆನ್ಸಿಯವ್ರು ಮಾತಾಡ್ತಿರೋದಾ ಹಾಂ ಸರ್ ಅದೇ ನಾವು ಒಂದು ಏಳು ಎಂಟು ಜನ ಇದ್ದೀವಿ ಹಾಂ ಎಲ್ಲ ನಾವು ಫ್ಯಾಮಿಲಿ ಮತ್ತು ಸ್ನೇಹಿತರು ಎಲ್ಲ ಸೇರಿ ನಾವು ಚಿಕ್ಕಬಳ್ಳಾಪುರದಿಂದ ನಾವು ಚಿಕ್ಮಂಗ್ಳೂರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಟ್ರಿಪ್ಗೆ ಹಾಂ ಸರ್ ನಾವು ಏನೇ ಒಂದು ವಾರ ಏನಾರು ಸಮಯದಲ್ಲಿ ನಾವು ಹೋಗ್ತೀವಿ ಅಂದರೆ ನೆಕ್ಸ್ಟ್ ವೀಕ್ ಹೋಗ್ತೀವಿ ನಾವು ಒಂದು ಸುಮಾರು ಒಂದು ನಾಲ್ಕೈದು ದಿವಸ ಅಲ್ಲಿ ಸ್ಟೇ ಆಗಿ ಅಲ್ಲಿಂದು ಸುತ್ತಮುತ್ತ ಜಾಗನೆಲ್ಲ ನೋಡಬೇಕು ಆದ್ದರಿಂದ ನಮಗೆ ಯಾವ ಕಾರ್ ನಿಮ್ಮ ನಿಮ್ಮ ಹತ್ರ ಇದೆ ಅನ್ನೋದು ನನಗೆ ತಿಳಿಸಿ ಆದಷ್ಟು ಬೇಗ ತಿಳಿಸಿ ಯಾಕೆಂದರೆ ನಾವು ಮುಂದಿನ ವಾರ ಹೋಗೋದ್ರಿಂದ ನನಗೆ ಈಗಲೇ ಗೊತ್ತಾದರೆ ನಮಗೆ ತುಂಬ ಕನ್ಫರ್ಮೇಶನ್ ಆದರೆ ನಮಗೆ ನಮಗೂ ಒಳ್ಳೆಯದು ಅದಕ್ಕೆ ಆದ್ದರಿಂದ ಎಷ್ಟು ಕಿಲೋಮೀಟರ್ಗೆ ಎಷ್ಟು ದುಡ್ಡನ್ನು ತಗೊತೀರ ಮತ್ತು ಊಟ ತಿಂಡಿಗೆಲ್ಲ ನಿಮಗೆಲ್ಲ ವ್ಯವಸ್ಥೆ ಮಾಡೋ ನಿಮ್ಗೆ ಪರಿಚಯ ಇದ್ದರೆ ಅದನ್ನೂ ನಮಗೆ ತಿಳಿಸಿ ಮತ್ತು ಲಾಡ್ಜು ಈ ರೀತಿ ಎಲ್ಲ ತುಂಬ ಚೆನ್ನಾಗಿರೋದು ಯಾವ್ದಾರು ನಿಮಗೆ ಪರಿಚಯ ಇದ್ದರೆ ಅದನ್ನೂ ನನಗೆ ಫೋನ್ ಮಾಡಿ ತಿಳಿಸಿ ಮತ್ತು ನಮಗೆ ಎಷ್ಟು ಸಮಯ ಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ನಾಲ್ಕೈದು ದಿವಸ ಅಂತ ಅನ್ಕೊಂಡಿದ್ದೀವಿ ನಿಮ್ಗೆ ಯಾವ ಯಾವ ಪ್ಲೇಸ್ಗೆ ಎಷ್ಟೆಷ್ಟು ಬೇಗ ಕವರ್ ಮಾಡ್ಬೋದು ಅನ್ನೋದು ನಿಮಗೆ ತಿಳಿದಿದೆ ಅಲ್ಲ ಆದ್ದರಿಂದ ಆದಷ್ಟು ಬೇಗ ತಿಳಿಸಿ ನಾವು ಕನ್ಫರ್ಮ್ ಮೆ ಮಾಡ್ಕೊತೀವಿ ನೆಕ್ಸ್ಟ್ ವೀಕ್ ಹೊರಡೋದಾ ಬೇಡವಾ ಅಂತ ದಯವಿಟ್ಟು ನಮಗೆ ನಿಮಗೆ ಇನೋವ ಕಾರು ಈ ರೀತಿ ಕಾರಿದ್ದರೆ ನಮಗೆ ಹೇಳಿ ಯಾಕಂದರೆ ಏಳು ಎಂಟು ಜನ ಇರೋದ್ರಿಂದ ಚಿಕ್ಕ ಕಾರಲ್ಲಿ ನಾವು ಹೋಗಕ್ಕೆ ಆಗಲ್ಲ ದಯವಿಟ್ಟು ಇನೋವ ಇದ್ದರೆ ನಮಗೆ ಆದಷ್ಟು ಬೇಗ ತಿಳಿಸಿ ಸರ್